ನಮ್ಮ ಜಿಲ್ಲೆಗೆ ತುಂಬ ಪ್ರವಾಸಿಗರು ಬರೋದ್ರಿಂದ ಇಲ್ಲಿ ಎಲ್ಲ ರೀತಿಯ ಸೌಲಭ್ಯಗಳು ಇದೆ ಅಂತಲೇ ಹೇಳ್ಬೋದು ಇವಾಗ ನೋಡಿ ನೀವು ನಮ್ಮ ಜಿಲ್ಲೆಯಲ್ಲಿ ನಂದಿ ಬೆಟ್ಟ ಮತ್ತೆ ಅವಳ ಬೆಟ್ಟ

ಮತ್ತೆ ಫ್ಯಾಮಿಲಿಗಳು ಕೂಡ ಜಾಸ್ತಿ ಕೈವಾರ ನರಸಿಂಹ ಸ್ವಾಮಿ ಟೆಂಪಲು ಇಶಾ ಫೌಂಡೇಶನ್ಗೋ ಈ ರೀತಿ ಜಾಗಗಳಿಗೆ ಜಾಸ್ತಿ ಬರ್ತಾಯಿರ್ತಾರೆ ಯಾಕೆಂದ್ರೆ ಅವರ ಅವರ ಮನಸ್ಸಿಗೆ ತಕ್ಕಂಗೆ ಅವರವ್ರಿಗೆ ಅನುಕೂಲಕ್ಕೆ ತಕ್ಕಂತೆ ತುಂಬ ಜನಗಳು ಬರ್ತಾಯಿರ್ತಾರೆ ಮತ್ತೆ ಜಾಸ್ತಿ ದಿವಸ ಇವು ಇಲ್ಲಿ ಹತ್ತರಿಂದ ಹದಿನೈದು ದಿವಸ ಹತ್ತರಿಂದ ಹದಿನೈದು ದಿವಸ

ಎಲ್ಲ ನೀವು ಆರಾಮಾಗಿ ಎರಡು ಮೂರು ದಿವಸದಲ್ಲೂ ನೀವು ಕವರ್ ಮಾಡ್ಕೊಂಡು ನೋಡ್ಕೋಬಹುದು ಆವಾಗ್ಲೂ ಕೂಡ ನಿಮಗೆ ಉಳ್ಕೊಳ್ಳೋಕ್ಕೆ ತುಂಬನೇ ಒಂದು ಅವಕಾಶ ಇದೆ ಅಂತಲೇ ಹೇಳ್ಬೋದು ಯಾಕೆಂದ್ರೆ ಹೋಮ್ ಸ್ಟೇಗಳು ಇದೆ ಇವಾಗ ನೋಡಿ ನಮ್ಮನೆ ಹತ್ರನೂ ಕೂಡ ನಮ್ಮನೆ ಅಕ್ಕ ಪಕ್ಕ ಸೊ ತುಂಬನೇ ಒಂದು ಹೋಮ್ ಸ್ಟೇ ಅವಲೈಬ್ಲಿಟಿ ಇದೆ ಅಂತಲೇ ಹೇಳ್ಬೋದು ಯಾಕೆಂದ್ರೆ ಇವಾಗ ಮನೆ ಇರುತ್ತೆ ಅಂದ್ರೂ ಅಲ್ಲೇ ಕೂಡ ಅವರಿಗೆ ಟೂರಿಸಮ್ ಟೂರಿಸ್ಟಿಗೆ ಬರೋರಿಗೆ ಅವರಿಗೆ ಉಳ್ಕೋಳ್ಳೋ ಅವಕಾಶ ಇರುತ್ತೆ ಮತ್ತೆ ಸೌಲಭ್ಯಗಳು ಕೊಡ್ತಾರೆ ಯಾವ ರೀತಿ ಅಂದರೆ ಒಂದು ಸಪ್ರೇಟು ಒಂದು ಮನೆ ಥರನೇ ಅವ್ರಿಗೆ ನಿರ್ಮಾಣ ಮಾಡಿರ್ತಾರೆ ಅಲ್ಲಿ ಟೂರಿಸ್ ಟೂರಿಸ್ಟಿಗೆ ಬರೋರನ್ನೆ ಅಲ್ಲಿ ಸ್ಟೇ ಆಗೋಕ್ಕೆ ಬಿಡ್ತಾರೆ ಅವ್ರಿಗೆ ಊಟ ತಿಂಡಿ ಪ್ರತಿ ವ್ಯವಸ್ಥೆಗಳನ್ನು ಇರುತ್ತೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಎಲ್ಲ ಸೌಲಭ್ಯಗಳು ಇರೋದ್ರಿಂದ ಈ ರೀತಿ ತುಂಬನೇ ಟೂರಿಸ್ಟ್ಗಳು ಬರ್ತಾಯಿರ್ತಾರೆ ಮತ್ತೆ ಇದನ್ನು ಬಿಟ್ರೆ ನೀವು ನಂದಿ ಬೆಟ್ಟ ಸೈಡ್ ಎಲ್ಲ ಹೋದರೆ ಅಲ್ಲೂ ತುಂಬನೇ ರೆಸಾರ್ಟ್ಗಳು ಇದೆ ಹೋಟಲ್ಗಳು ಇದೆ ಅಲ್ಲೂ ಕೂಡ ನೀವು ಉಳ್ಕೋಬಹುದು ಇದೆ ರೀತಿ ಎಲ್ಲ ಟೂರಿಸಮ್ ಪ್ಲೇಸ್ ಇದ್ರೂ ಎಲ್ಲ ಹೋಮ್ ಸ್ಟೇ ಹೋಟೆಲು ರೆಸಾರ್ಟ್ ಇರೋದ್ರಿಂದ ಯಾವ್ದೆ ರೀತಿ ತೊಂದರೆ ಆಗುವುದಿಲ್ಲ ಪ್ರವಾಸಿಗರಿಗೆ ಮತ್ತು ತುಂಬನೇ ಇವಾಗ ನಮ್ಮನೆ ಅಕ್ಕ ಪಕ್ಕದಲ್ಲಿ ಸುಮಾರು ಒಂದು ಹತ್ತರಿಂದ ಹದಿನೈದು ಹೋಮ್ ಸ್ಟೇ ಇದೇ ಅಂತಲೇ ಹೇಳಬಹುದು ಯಾಕೆಂದ್ರೆ ನಮ್ಮದು ನಮ್ಮ ಜಿಲ್ಲೆ ಒಂದು ಪ್ರವಾಸಿಗರಿಗೆ ಒಂದು ತುಂಬನೇ ಒಂದು ಅನುಕೂಲ ಮಾಡ್ಕೊಡುತ್ತೆ ಆದ್ರಿಂದ ಇವಾಗ ನೋಡಿ ಇಲ್ಲಿ ಬರಿ ಬರಿ ನಮ್ಮ ಜಿಲ್ಲೆಯಲ್ಲಿ ಮಾತ್ರ ಬರೋದಿಲ್ಲ ಇಲ್ಲಿ ಹೊರ ಜಿಲ್ಲೆ ಇಂದಲೂ ಕೂಡ ನಮ್ಮ ಜಿಲ್ಲೆಗೆ ಬರ್ತಾರೆ ಹೊರ ರಾಜ್ಯದಿಂದ ಬರ್ತಾರೆ ಫಾರಿನಸ್ ಕೂಡ ತುಂಬನೇ ವಿಸಿಟ್ ಮಾಡ್ತಾರೆ ಆದ್ರಿಂದ ಇಲ್ಲಿ ಎಲ್ಲ ಸೌಲಭ್ಯಗಳು ಇರುತ್ತೆ ರೆಸಾರ್ಟ್ ಇರುತ್ತೆ ಅಲ್ಲಿ ನಾರ್ತ್ ಇಂಡಿಯನ್ ಸೌತ್ ಇಂಡಿಯನ್ ಚೈನೀಸ್ ಫುಡ್ ಪ್ರತಿಯೊಂದು ಫುಡು ವ್ಯವಸ್ಥೆ ಇರೋದ್ರಿಂದ ಅವರಿಗೆ ಯಾವ್ದೆ ರೀತಿ ತೊಂದರೆ ಆಗೋದಿಲ್ಲ ಮತ್ತೆ ಟ್ರಾನ್ಸ್ಪೋರ್ಟೇಶನ್ ಕೂಡ ತುಂಬ ಕಡಿಮೆ ದರದಲ್ಲಿ ಇರುತ್ತೆ ಅಂತಲೇ ಹೇಳ್ಬೋದು ಯಾಕೆಂದ್ರೆ ಗವ್ರ್ಮೆಂಟ್ ಬಸ್ ಫೆಸಿಲಿಟಿ ಇದೆ ಪ್ರತಿ ಜಾಗಕ್ಕೂ ಕ್ಯಾಬ್ ಫೆಸಿಲಿಟಿ ಇದೆ ಆಟೋ ಫೆಸಿಲಿಟಿ ಇದೆ ಇಲ್ಲ ನೀವು ರೆಂಟ್ ಮಾಡ್ಕೊಂಡು ಬೈಕ್ ತಕೊಂಡು ಹೋಗ್ತೀರ ಅಂದರೆ ಆ ಫೆಸಿಲಿಟಿನೂ ನಮ್ಮ ಜಿಲ್ಲೆಯಲ್ಲಿದೆ ಮತ್ತು ನೀವೆಲ್ಲ ಓನ್ ವೆಹಿಕಲಲ್ಲಿ ಹೋಗ್ತೀರ ಅಂದರೆ ಆ ಆ ಫೆಸಿಲಿಟಿನೂ ಇದೆ ಪ್ರತಿಯೊಂದು ಫೆಸಿಲಿಟಿನು ನಮ್ಮ ಜಿಲ್ಲೆಯೊಳಗೆ ಇರೋದ್ರಿಂದ ಯಾವ್ದೆ ರೀತಿ ತೊಂದರೆ ಆಗೋದಿಲ್ಲ ಪ್ರವಾಸಿಗರಿಗೆ ಮತ್ತೆ ಆಚೆ ಕಡೆಯಿಂದ ಹೊರ ಜಿಲ್ಲೆಯಿಂದ ಬರೋರಿಗೂ ಕೂಡ ಅವರು ಆರಾಮಾಗಿ ಬಸ್ ಮೂಲಕ ಬರಬಹುದು ನಮ್ಮ ಜಿಲ್ಲೆಗೆ ಇಲ್ಲ ಟ್ರೈನ್ ಮೂಲಕ ಬರಬಹುದು ಇಲ್ಲ ಅಂದರೆ ನೀವು ಏರೋಪ್ಲೇನಲ್ಲಿ ಬರ್ತೀರ ಅಂದರೆ ನೀವು ಕೆಂಪೇಗೌಡ ಏರ್ಪೋರ್ಟಿಗೆ ಬನ್ನಿ ನೀವು ಅಲ್ಲಿಂದ ಕ್ಯಾಬ್ ಮಾಡ್ಕೊಂಡು ನೀವು ಜಸ್ಟ್ ಐವತ್ತು ಐವತ್ತಾರು ಕಿಲೋಮೀಟರ್ ಅಷ್ಟೇ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಇಲ್ಲಿಗೆ ಆರಾಮಾಗಿ ಒನ್ ಹವರಲ್ಲಿ ತಲುಪ್ಬೋದು ಇದು ಒಂದು ತುಂಬನೇ ಒಂದು ಪ್ಲೆಸ್ ಪಾಯಿಂಟ್ ಅಂತಲೇ ಹೇಳ್ಬೋದು ನಮ್ಮ ಜಿಲ್ಲೆಗೆ ಯಾಕೆಂದ್ರೆ ಬೆಂಗಳೂರಿಗೆ ಹತ್ರ ಇರೋದ್ರಿಂದ ಬೆಂಗಳೂರಿಗೆ ಬಂದು ಅಲ್ಲಿಂದ ಆರಾಮಾಗಿ ಒನ್ ಹವರ್ಗೆ ನಮ್ಮ ಜಿಲ್ಲೆಗೆ ಬರ್ತಾರೆ ಇದು ತುಂಬನೇ ಒಂದು ಪ್ಲೆಸ್ ಪಾಯಿಂಟ್ ಆಗಿರೋದ್ರಿಂದ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಪ್ರವಾಸಿಗರಿಗೆ ಓಡಾಡಲ್ಲಿ ಹಗಲು ರಾತ್ರಿ ಅನ್ನೋ ಹಾಗಿಲ್ಲ ಎಲ್ಲ ರೀತಿ ಆರಾಮಾಗಿ ನೀವು ಏರ್ಪೋರ್ಟಿಗೆ ಹೋಗ್ಬೋದು ನಿಮಗೆ ಟ್ರೈನ್ ಅಂದ್ರೂ ತುಂಬನೇ ಟ್ವೆಂಟಿ ಪೋರ್ ಹವರ್ಸ್ ಟ್ರೈನ್ಗಳು ಅವೈಲೆಬಿಲಿಟಿ ಇರುತ್ತೆ ಬಸ್ಸು ಕೂಡ ನಿಮಗೆ ಇದು ಒಂದು ಬೆಂಗಳೂರಿಂದ ಹೈ ವೆ ಇರೋದ್ರಿಂದ ತುಂಬನೇ ಬಸ್ಗಳು ಓಡಾಡ್ತಿರ್ತಾವೆ ಬಸ್ ಸ್ಟ್ಯಾಂಡಿಗೆಲ್ಲ ಬಸ್ ಬರ್ತಿರ್ತಾವೆ ಈ ರೀತಿ ಓಡಾಡ್ಬೋದು ಇಲ್ಲ ಅಂದರೆ ಓನ್ ವೆಹಿಕಲಲ್ಲಿ ಓಡಾಡ್ಬೋದು ಆದ್ರಿಂದ ಇಲ್ಲಿ ತುಂಬನೇ ಜನಗಳು ಬರ್ತಾರೆ ಅಂತ ತುಂಬ ಹೋಮ್ ಸ್ಟೇಗಳು ರೆಸಾರ್ಟು ಹೋಟೆಲ್ಗಳು ತುಂಬನೇ ಒಂದು ಯಾವಾಗ್ಲೂ ಟ್ವೆಂಟಿ ಫೋರ್ ಇಂಟು ಸೆವೆನ್ ಓಪನ್ ಇರುತ್ತೆ ಯಾಕೆಂದ್ರೆ ಟೂರಿಸಮ್ ಪ್ಲೇಸಂದ್ರೆ ಈ ರೀತಿ ಓಪನ್ ಇದ್ದಾಗ್ಲೆನೆ ಅದು ಪ್ರವಾಸಿಗರಿಗೆ ಒಂದು ಅನುಕೂಲ ಆಗುತ್ತೆ ಅಂತ ಈ ಈ ಗಮನ ಇದನ್ನು ಗಮನದಲ್ಲಿ ಇಟ್ಕೊಂಡು ನಮ್ಮ ಜಿಲ್ಲೆಯಲ್ಲಿ ಈ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ